ನನ್ನ ಹೆಸರು ಲಕ್ಷ್ಮಿ ಚಿಕ್ಕತೋಟ ನನಗೆ ಪುಸ್ತಕ ಅಂದರೆ ಭಾಳ ಇಷ್ಟ ನನಗೆ ಯಾವುದೇ ದೇವರ ಪುಸ್ತಕವು ಭಾಳ ಇಷ್ಟ ಆಗುತ್ತದೆ ಮತ್ತ ಯಾವುದು ಪುಸ್ತಕ್ದೊಳಗೆ ದೇವ್ರ್ದು ಭಕ್ತಿಗೆ ಪುಸ್ತಕಗಳು ಭಾಳ ಇಷ್ಟ ಆಗ್ತವೆ ಆಮೇಲೆ ಸಿದ್ಧಾರೂಢನ ಬಗ್ಗೆ ಭಾಳ ಓದೀನಿ ಮತ್ತು ಇಟ್ಗಿ ಭೀಮಮ್ಮನದು ಮತ್ತು ಎಲ್ಲ ದೇವರ ಬುಕ್ಕು ಭಾಳ ಇಷ್ಟ ಓದ್ತೀನಿ ಮತ್ತು ಎಲ್ಲನೂ ಓದ್ತಿರ್ತೀನಿ ಆವಾಗ ದೇವ್ರ್ದ ಬಗ್ಗೆ ಎಷ್ಟು ಭಕ್ತಿ ಇರಬೇಕು ಏನು ಸ್ಟೋರಿ ಹೆಂಗೆ ಇರಬೇಕು ಎಲ್ಲ ತಿಳಿವಳ್ಕೆ ಬರ್ತೈತಿ ನಾಲೆಜ್ ಬರ್ತೈತಿ ದೇವ್ರು ಎಲ್ಲ ಕೊಟ್ಟಿದ್ದ ಬುದ್ಧಿ ಜೀವನ ಹೇಗಿರ್ಬೇಕನ್ನದು ತಿಳಿತೈತಿ ಮತ್ತು ಅದನ್ನು ನಾವು ಹೆಚ್ಗೆ ಹೆಚ್ಗೆ ನಾವು ಓದ್ತಾ ಇರ್ಬೇಕು ನಾಲೆಜ್ ಬರ್ತೈತಿ ಮಕ್ಕಳಿಗೆಲ್ಲ ಕಲಸ್ಬೇಕು ದೇವ್ರಂದರೆ ಏನು ದೇವರಿಂದ ಏನೇನು ಆಗ್ತೈತಿ ಅನ್ನೋದು ಹೇಳಿಕೊಡ್ಬೇಕು ಮತ್ತು ದೇವ್ರೇ ಎಲ್ಲನೂ ದೇವರಿದ್ರೆ ಎಲ್ಲ ಐತಿ ಅಂತ ನಾ ತಿಳ್ಕೊಂಡೆನಿ ಅದಕ್ಕೆ ದೇವ್ರ ಬಗ್ಗೆ ನನಗೆ ಆಸಕ್ತಿ ಐತಿ ದೇವ್ರ ಬುಕ್ ಬಗ್ಗೆ ಆಸಕ್ತಿ ಇದೆ ಸಿದ್ಧಾರೂಢ ಬುಕ್ಕು ಯಲ್ಲಮ್ಮನ ಬುಕ್ಕು ಮತ್ತು ನಾನಾ ಇಟ್ಗಿ ಭೀಮಮ್ಮಂದು ಬುಕ್ಕು ಆಮೇಲೆ ಇದು ಎಲ್ಲ ಒಟ್ಟು ಪುಸ್ತಕವನ್ನು ಅಂದ್ರೆ ನಂಗೆ ಓದಲು ಇಂಟ್ರೆಸ್ಟ್ ಇರ್ತದೆ ಕನ್ನಡ ಪುಸ್ತಕ ಅಂದರೆ ಭಾಳ ಇಂಟ್ರೆಸ್ಟ್ ಇರ್ತದೆ ಅದ್ರ ಸಂಬಂಧ ನಾನು ಕನ್ನಡ ಬುಕ್ಕನ್ನ ಭಾಳ ಓದ್ತೀನಿ ಮತ್ತು ಫಿಲ್ಮ್ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೆ ದರ್ಶನ ಭಾಳಿಷ್ಟ ದರ್ಶನ್ ಹೈಟ್ ಇಷ್ಟ ಅವ್ನು ಇರೋದು ಇಷ್ಟ ಅವ್ನ ಫಿಲ್ಮ್ ಎಲ್ಲ ನೋಡ್ತೀನಿ ನಾ ಬಂದರೆ ಆಮೇಲೆ ದಾಸ ಪಿಚ್ಚರ್ ನೋಡೇನಿ ಆಮೇಲೆ ಬ ಬಿಗ್ ಬೊ ಇದು ದಾಸ ಆಮೇಲೆ ಅವ್ನ ಯಾವ ಪಿಚ್ಚರ್ ಬರಲಿ ಕಂಠೀರವ ರಿಜೆನ್ಲಿ ನೋಡಿದ್ದೆ ಅವರ ಡ್ರೆಸ್ಸಿಂಗ್ ಇಷ್ಟ ಆಮೇಲೆ ನಾ ಸಣ್ಣಕಿದ್ದಾಗಿಂದ ಸೆವೆಂತ್ ಕ್ಲಾಸ್ನಾಗಿಂದ ದರ್ಶನನ ಬುಕ್ ತೊಗೊಂಡು ದರ್ಶನನ ಬುಕ್ ಸ್ಟೋರಿ ಓದೋದು ಆಮೇಲೆ ಒನ್ ಫೈಲ್ ಮಾಡ್ತಿದ್ದೆ ನಾನು ದರ್ಶನಂದು ಏನು ಮಾಡ್ತಿದ್ದೆ ಅಂದ್ರೆ ಅದು ಅವ್ನ ಫೋಟೋ ಎಲ್ಲ ಬಂದಿದ್ದು ದರ್ಶನವ್ರ ಫೋಟೋ ಎಲ್ಲ ಅವನ್ನೆಲ್ಲ ಹಚ್ಚಿ ಒಂದು ಅವ್ರೊಂದು ಫೋಟೋ ಎಲ್ಲ ಕಟ್ ಮಾಡೋದು ಪೇಪರ್ನಿಂದ ಫೋಟೋ ಕಟ್ ಮಾಡಿ ಮಾಡಿ ಒಂದು ಫೈಲ್ ಮಾಡಿದ್ದೆ ನಾ ಸೆವೆಂತ್ ಕ್ಲಾಸಿಂದ ಟೆಂತ್ ಕ್ಲಾಸ್ ಮಟ ಇಟ್ಟುಕೊಂಡಿದ್ದೆ ಆಮೇಲೆ ಮನೆಯಲ್ಲಿ ದರ್ಶನ್ ಪಿಚ್ಚರ್ ನೋಡಾತ್ರಿ ನಮ್ಮ ಮನೆಲ್ಲಿ ದರ್ಶನ್ ಅಂದ್ರೆ ನೋಡ್ತಾಳೆ ಹಗಲೆಲ್ಲ ಅಂತ ಮಸ್ಕಿರಿ ಮಾಡ್ತಿರ್ತಾರೆ ನಮ್ಮ ಮನೆವ್ರು ಅದು ನಮ್ಮ ಮನೆಯವ್ರಿಗೂ ನಾ ದರ್ಶನ್ ಅಂತ ಹೆಸರಿಟ್ಟಿದೆ ದರ್ಶನ್ ಅಂದ್ರೆ ಭಾಳ ಇಷ್ಟ ನನ್ಗೆ ಆಮೇಲೆ ಫಸ್ಟ್ ನನಗೆ ರಾಜ್ಕುಮಾರ್ ಇಷ್ಟ ರಾಜ್ಕುಮಾರ್ ಫಿಲ್ಮ್ ಇಷ್ಟ ಆಮೇಲೆ ರಾಜ್ಕುಮಾರ್ ಇರೋದು ಇಷ್ಟ ಆಮೇಲೆ ನನಗೆ ಎಲ್ಲ ಒಟ್ಟು ಫಿಲ್ಮ್ ಇಂಟ್ರೆಸ್ಟ್ ಇರು ಇಷ್ಟ ಭಾಳ ಆದ್ರೆ ದ್ರ ರಾಜ್ಕುಮಾರ ಮತ್ತು ನನಗೆ ದರ್ಶನ್ ಅಂದ್ರೆ ಭಾಳಿಷ್ಟ ಆಮೇಲೆ ದರ್ಶನ್ ಅಂದ್ರೆ ನನಗೆ ಯಾವಾಗಲೂ ದರ್ಶನ್ ಪಿಚ್ಚರ್ ಭಾಳ ನೋಡ್ತೀನಿ ಅವ್ರು ಇರೋದು ಅವ್ರ ಫಿಲ್ಮ ಅವ್ರ ಹಾಡು ಆಮೇಲೆ ರಕ್ಷಿತಾ ಜೊಡಿ ಭಾಳ ಇಷ್ಟಪಡ್ತಾರವರು ಆಮೇಲೆ ನನಗೆ ಹೀರೋ ಒಳಗೆ ದರ್ಶನ್ ಇಷ್ಟ ಆಮೇಲೆ ಮಾಲಾಶ್ರೀಯವ್ರು ಇಷ್ಟ ಫಿಲ್ಮ್ ಬಗ್ಗೆ ಭಾಳ ಇಂಟ್ರೆಶ್ಟ ಫಿಲ್ಮ್ ನೋಡ್ತೀನಿ ನಾನು ಆಮೇಲೆ ಮತ್ತು ಏನು ಅವ್ರು ಈ ಫಿಲ್ಮ್ ಎಲ್ಲ ಬಂದರೂ ನಂಗೆ ನೋಡ್ಬೇಕು ಅನಿಸ್ತೈತಿ ನಮ್ಮ ಮನೆಯಲ್ಲಿ ಫಿಲ್ಮ್ ಭಾಳ ನೋಡ್ತಿರ್ತೀನಿ ಈಗ ರಿಜೆನ್ರಿ ಕಂಠೀರವ ಪಿಚ್ಚರ್ ನೋಡಿದ್ದೀನಿ ಮತ್ತು ಏನು ನನಗೆ ಅಷ್ಟು ಇಂಟ್ರೆಶ್ಟ ಎಲ್ಲದರೊಳ್ಗು ಅದರಿ ಇವೇನು ಮಾಡ್ತಾ ಏನು ಫಿಲ್ಮ ಇಂಟ್ರೆಶ್ಟ್ ಒಳಗೆ ಯಾರಿದ್ದಾರೆ ಅವ್ರೆಲ್ಲರೂ ಇಷ್ಟ ಆಗ್ತಾರ ಆದ್ರೆ ಭಾಳಂದ್ರೆ ದರ್ಶನನ ಇಷ್ಟ ನನಗೆ ದರ್ಶನ್ ಫಿಲ್ಮ ಇಷ್ಟ ಆಗ್ತವೆ ಮತ್ತು ದೇವ್ರ ಬಗ್ಗೆ ಹೇಳ್ಬೆಕಂದ್ರೆ ದರ್ಶನ್ ದರ್ಶನ್ ಇಷ್ಟ ಆಗ್ತಾನೆ ಇಲ್ಲ ನನಗವ ನಮ್ಮ ಫ್ರೆಂಡ್ ಕೇಳ್ತಿದ್ಳು ದರ್ಶನ್ ಅಂದ್ರೆ ಅಶ್ಟು ಯಾಕೆ ನಿನ್ಗೆ ಇಷ್ಟ ಆಗ್ತಾರೆ ಇಲ್ಲ ನಾ ಮೊದಲಿಂದ ದರ್ಶನ್ಗೆ ಇಷ್ಟಪಡೋದು ಇಶ್ಟು ಇದ್ದಾಗಿಂದ ನಾ ಇಷ್ಟಪಡ್ತೀನಿ ಅಂತ ಅವ್ರಿಗೆಲ್ಲ ಹೇಳ್ತಿರ್ತೀನಿ ಮತ್ತು ಅವ್ರ ಫಿಲ್ಮ್ ಇಷ್ಟ ಅವ್ರ ಸ್ಟೈಲ್ ಇಷ್ಟ ಅವ್ರು ಮಾತಾಡೋದು ಇಷ್ಟ ಅವರ ಎಲ್ಲವೂ ಇಷ್ಟ ಆಗ್ತೈತಿ ಅದ್ಕೆ ದರ್ಶನ್ ಅಂತ ಹೇಳ್ತಾ ಇರ್ತೀನಿ ನಮ್ಮ ಮನ್ಯಾಗೆಲ್ಲ ಅವ್ರ ಸಂಬಂಧ ಏನು ಬರೆ ಹಗಲೆಲ್ಲ ದರ್ಶನ್ ಪಿಚ್ಚರ್ ಹಚ್ತಿ ದರ್ಶನ್ ಫಿಲ್ಮ್ ನೋಡ್ತಿ ಅದೆಲ್ಲ ಆಮೇಲೆ ಧಾರಾವಾಹಿ ಅಂದ್ರೆ ಎಲ್ಲ ನೋಡ್ತಿರ್ತೀನಿ ಇದು ಸುವರ್ಣ ಚಾನೆಲ್ ಒಳಗೆ ಬರೋದು ಆ ಧಾರವಾಹಿ ನೋಡ್ತೀನಿ ಲೇಡೀಸ್ ಕ್ಲಬ್ ನೋಡ್ತಿರ್ತೀನಿ ಆಮೇಲೆ ಮತ್ತು ಇದು ಏನಂತಂದ್ರೆ ಸುವರ್ಣ ಚಾನೆಲ್ ಒಳಗೆ ಎಲ್ಲ ಒಟ್ಟು ಧಾರವಾಹಿ ಎಲ್ಲ ಜೀ ಕನ್ನಡ ಒಳಗೆ ಹೊಸ ಒಟ್ಟು ಅದ್ರೊಳಗಿಂದು ನೋಡ್ತೀನಿ ಇದ್ರೊಳಗೆ ನೋಡ್ತೀನಿ ಎಲ್ಲ ಒಟ್ಟು ಮಾಡ್ತಾ ಇರ್ತೀನಿ ಧಾರವಾಹಿ ಸ್ವಲ್ಪ ನೋಡ್ತಾ ಇರ್ತೀನಿ ಅಷ್ಟೇ ರಿ ಮತ್ತು ಮತ್ತು ಏನೂ ಇಲ್ಲ ಇಷ್ಟು ಮಾತು ಮುಗಿಸ್ತೀನಿ ನಾನು ಎಲ್ಲರ್ಗೂ ಟ್ಯಾಂಕ್ ಯು ಬಾಯ್ ವಂದನೆಗಳು